ಕನ್ನಡ ಭಾಷೇನ ನಾವು ನಮ್ಮ ಹೆಮ್ಮೆಯ ಭಾಷೆ ಅಂತನೇ ಹೇಳ್ಬೋದು ಯಾಕೆಂದ್ರೆ ನಮ್ಮ ಕನ್ನಡ ಭಾಷೆಯನ್ನು ನಾವು ಲಿಪಿಗಳ ರಾಣಿ ಅಂತನೇ ಕರಿತೀವಿ ಮತ್ತೆ ಈ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾತ್ರ ಅಲ್ಲದೇ ಇನ್ನಿತರ ಭಾಷೆಗಳು ತುಂಬ ಹೆಚ್ಚಾಗಿ ಇವಾಗಿವಾಗ ಸೇರ್ಕೋತಾಯಿದವೆ ಅದರಲ್ಲಿ ಇಂಗ್ಲೀಷ್ ಆಗಿರ್ಬಹುದು ಮರಾಠಿ ತೆಲುಗು ಉರ್ದು ಹೆಚ್ಚು ಭಾಷೆಗಳು ಸೇರಿ ನಮ್ಮ ಕನ್ನಡ ಭಾಷೆ ಇದು ನಮ್ಮ ಹೆಮ್ಮೆಯೂ ಸಹ ಆಗಿದೆ ಮತ್ತು ಹೇಗೆ ನಮ್ಮ ಕನ್ನಡ ಭಾಷೆಯೊಂದಿಗೆ ಈ ಹಲವಾರು ಭಾಷೆಗಳು ಸೇರಿ ಸೇರಿಕೊಳ್ಳೋದಾಗಿರ್ಬೋದು ಅಥವಾ ಹಲವಾರು ಸಂಸ್ಕೃತಿಗಳು ಸೇರಿಕೊಳ್ಳೋದಾಗಿರ್ಬೋದು ಇದು ಹೇಗೆಲ್ಲ ಸಾಧ್ಯ ಆಯಿತು ಅಂದರೆ ಮೊದಲಿಂದಲೇ ರಾಜ ಮಹಾರಾಜರ ಕಾಲದಲ್ಲಿ ಅವರು ಯುದ್ಧ ಮಾ ಯುದ್ಧ ಅನ್ನು ಮಾಡುವಾಗ ಒಂದು ರಾಜ್ಯದಿಂದ ಮತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವರು ದಂಡೆತ್ತಿ ಬರ್ತಾಯಿದ್ರು ಬಂದಾಗ ಅಲ್ಲಿ ಕನ್ನಡ ಕನ್ನಡದ ಸಂಸ್ಕೃತಿಯಾಗಿರ್ಬೋದು ಕನ್ನಡದ ಭಾಷೆಯಾಗಿರ್ಬೋದು ಕನ್ನಡದ ಒಂದು ಎಲ್ಲ ವಿಚಾರಗಳು ಬದಲಾವಣೆಯಾಗಿದೆ ಅವರು ನಮ್ಮ ಕನ್ನಡದ ದೇವಾಲಗಳನ್ನ ನಾಶಗೊಳಿಸಿ ಇಲ್ಲಿ ತಮ್ಮ ಸಂಸ್ಕೃತಿಯನ್ನೇ ಹೆಚ್ಚಾಗಿ ಬಳಸಲು ಪ್ರಾರಂಭಿಸಿದ್ರು ಮತ್ತು ವಲಸೆ ಬರೋದಾಗಿರ್ಬೋದು ತಮ್ಮ ತಮ್ಮ ರಾಜ್ಯಗಳಲ್ಲಿ ಅವರಿಗಾದ ತೊಂದರೆಗಳಿಂದ ಹೆಚ್ಚಾದ ಜನ ನಮ್ಮ ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲಿಂದ ಅವರು ನಮ್ಮ ಕನ್ನಡ ಭಾಷೆಯನ್ನು ಕಲಿತ್ಕೊಂಡು ಇಲ್ಲಿ ಅವರ ಭಾಷೇನ ಸಹ ಅವರು ಇಲ್ಲಿ ಹಲವಾರು ಜನರಿಗೆ ಕಲಿಸ್ಕೊಡೋ ಮೂಲಕ ತಮ್ಮ ಭಾಷೆಗಳನ್ನು ಸಹ ಇಲ್ಲಿ ವಿನಿಮಯ ಆಗಿದೆ ಅಂತನೇ ಹೇಳ್ಬೋದು